ಹಲೋ ಹಲೋ ಮೇಡಮ್ ನಮಸ್ತೆ ಹಾಂ ಮೇಡಮ್ ಇದು ಸಂಗೀತ ಟ್ರಾವೆಲ್ಸ್ ಅವರಾ ಹಾಂ ಮೇಡಮ್ ನಾವು ಉತ್ತರ ಕನ್ನಡಕ್ಕೆ ಮುರುಡೇಶ್ವರ ಬರುವ ಅಂತ ಇದ್ವಿ ಮುರುಡೇಶ್ವರಕ್ಕೆ ಈ ಸಂಗೀತ ಟ್ರಾವೆಲ್ಸ್ ವತಿಯಿಂದ ಈ ಮುರುಡೇಶ್ವರ ಸುತ್ತಮುತ್ತ ಯಾವ್ಯಾವ ಪ್ಲೇಸನ್ನು ನಾವು ನೋಡ್ಬೋದು

ಇಲ್ಲ ಮೇಡಮ್ ನಾವು ನಾವು ನಾವು ಪ್ಯಾಮಿಲಿ ಆಗಿ ಬರ್ತಾ ಇದ್ದೀವಿ ಮೇಡಮ್

ಹಾಂ ಓಕೆ ಮೇಡಮ್

ಹೊ ಹೌದಾ ಮೇಡಮ್ ಹೌದಾ ಓಕೆ ಹಾಂ ಹೌದಾ ಮೇಡಮ್ ಮೇಡಮ್ ನಾವು ಬರ್ತಾ ಇದ್ದೇವೆ ನಾವು ಶುದ್ಧ ಶಾಖಾಹಾರಿ ಮೇಡಮ್ ಅದಕೋಸ್ಕರ ನಮಗೆ ವೆಜ್ ಊಟ ಬೇಕಾಗುತ್ತೆ ನಿಮ್ಮ ಸುತ್ತಮುತ್ತ ವೆಜ್ ಊಟ ಅಲ್ವಾ ಸಿಗುತ್ತಾ ಅಲ್ಲಿ ಹಾಂ ಓಕೆ ಮೇಡಮ್ ಹ್ಞೂ ಹಾಂ ಓಕೆ ಹೌದು ಮೇಡಮ್ ನಮಗೆ ಹೌದು ಮೇಡಮ್ ಓಕೆ ಮೇಡಮ್ ಹ್ಞೂ ಅಡ್ಡಿಯಿಲ್ಲ ಮೇಡಮ್ ತ್ಯಾಂಕ್ ಯು ಮೇಡಮ್ ನಾವು ಪ್ಯಾಮಿಲಿ ಜೊತೆ ಬರ್ತಿದೇನೆ ಮೇಡಮ್ ಇವಾಗ ಯಾವ್ದಾದರೂ ಆನ್ಲೈನ್ ಆಗೀ ಇವಾಗ ಅಮೌಂಟ್ ಏನಾದರೂ ಪೇ ಮಾಡಬೇಕಾ ಅಡ್ಡಿಯಿಲ್ಲ ಮೇಡಂ ಯಾಕಂದ್ರೆ ನಮ್ಗೆ ಫಸ್ಟಫಾಲ್ ಏನಾದ್ರು ಹೇಳಬೇಕಂದ್ರೆ ನಮಗೆ ಇದು ಬೇಕು ಸೇಫ್ಟಿ ಬೇಕು ಅದಕೋಸ್ಕರ ಅಷ್ಟೇ ಓ ಓಕೆ ಮ್ಯಾಮ್ ತ್ಯಾಂಕ್ ಯು ತ್ಯಾಂಕ್ ಯು